ಹಲೋ ಹಾಂ ಹೇಳಿ ಹಾಂ ಹೌದು ನಾವೇ ಹೇಳಿ ಸರ್ ನಮಸ್ತೆ ಹಾಂ ಸರ್ ಹೇಳಿ ಹೌದಾ ಸರ್ ಹ್ಞೂ ಸರಿ ಸರ್ ಯಾವ ಯಾವಾಗ ಸರ್

ರೇಟ್ ಕಡಿಮೆ ಇರಬೇಕು ನಿಮಗೆ ಸಿಟಿಯ ಹೊರಗಡೆ ಸ ಸಿಟಿ ಹತ್ತಿರನೇ ಹೌದಾ ಸಾ ಸಾರ್ ಅಲ್ಲಿ ನಿಮಗೆ ಹಾಂ ಸಾರ್ ಸರ್ ತುಂಬ ಚೆನ್ನಾಗಿ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಮಾಡ್ಸಿಕೊಡ್ತೀವಿ ಸರ್ ಅಲ್ಲಿ ಊಟ ತಿಂಡಿನೆಲ್ಲ ಮತ್ತು ರೂಮ್ ಎಲ್ಲ ತುಂಬ ಕಡಿಮೆ ರೇಟಲ್ಲಿ ನಿಮಗೆ ರೂಮ್ ರೆಂಟ್ ಎಲ್ಲ ಇರುತ್ತೆ ಸರ್ ಅಲ್ಲಿ ಹಾಂ ಮತ್ತು ನಿಮಗೆ ಫುಡ್ಡಿಗೆಲ್ಲ ಏನೂ ತೊಂದರೆ ಇಲ್ಲ ಸಾರ್ ಬೆಳಿಗ್ಗೆ ಟಿಫ್ಫನ್ ಇರುತ್ತೆ ಮಧ್ಯಾಹ್ನ ನಿಮಗೆ ಅದೇನು ಲಂಚ್ ಲಂಚ್ಗೆಲ್ಲ ವ್ಯವಸ್ಥೆ ಇರುತ್ತೆ ನೈಟು ಡಿನ್ನರ್ಗೂ ಸಮೇತ ಎಲ್ಲ ವ್ಯವಸ್ಥೆ ಇರುತ್ತೆ ಸರ್ ನಿಮಗೆ ತುಂಬ ಚೀಪ್ ಆಗಿ ಚೀಪ್ ಆ್ಯಂಡ್ ಬೆಸ್ಟಾಗಿ ನಿಮಗೆಲ್ಲ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಸಾರ್ ನಿಮಗೆ ಹಾಂ ನಮಗೆ ಯಾಕಂದರೆ ಅಲ್ಲಿ ಎಲ್ಲ ನಮಗೆ ನಾವು ಕ್ಯಾಬ್ ಡ್ರೈವರ್ಗಳು ಎಲ್ಲ ಅಲ್ಲಿ ಖಾಯಂ ಆಗಿ ಟೂರಿಶ್ಟು ಓಡಾಡ್ತಿರ್ತೀವಿ ಅಲ್ಲವಾ ಸರ್ ನಾವು ಹಾಗಾಗಿ ನಮಿಗೆ ಎಲ್ಲ ಅವರು ತುಂಬ ಕಾಂಟ್ಯಾಕ್ಟಲ್ಲಿ ಇದಾರೆ ನಮಗೆಲ್ಲ ಪರಿಚಯ ಇರ್ತಾರೆ ಅದಕ್ಕೋಸ್ಕರ ನಿಮಿಗೆ ಎಲ್ಲ ಥರದಲ್ಲೂ ಒಳ್ಳೆಯ ರೀತಿಯಲ್ಲಿ ನಿಮಗೆ ಬಂದು ಒಂದು ಖುಷಿಯಾಗಿ ಖುಷ್ಯಾಗಿ ಹೋಗೋ ರೀತಿಯಲ್ಲಿ ನಿಮಗೆ ವ್ಯವಸ್ಥೆ ಮಾಡಿಸಿಕೊಡ್ತೀವಿ ಸರ್ ಅಲ್ಲಿ ನೀವು ಬಾ ಬಂದು ನಮ್ಮ ಗಾಡಿನ ಬುಕ್ ಮಾಡಿಬಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ ನೀವು ನಾವು ಬಂದು ನಿಮಿಗೆ ಅದೇನಿದ್ದರೂ ಪ್ರಾಬ್ಲಮ್ ಇದ್ದರೂ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಸರ್ ನಾವಲ್ಲಿ ನೀವಲ್ಲಿ ಸರ್ ಅಲ್ಲಿ ನಿಮಗೆ ಸರ್ ನಿಮಗೆ ಸಿಂಗಲ್ ರೂಮ ಸಿಂಗಲ್ ಪರ್ಸನಿಗೆ ಸಿಂಗಲ್ ಬೆಡ್ಡಿನ ರೂಮ್ ಬೇಕು ಅಂದರೆ ಸಿಂಗಲ್ ಬೆಡ್ಡಿನ ರೂಮ್ ಸಿಗುತ್ತೆ ವಿತ್ತು ಈ ಸರ್

ಸರ್ ಸಿಂಗ್ ಸರ್ ಸಿಂಗಲ್ ಪರ್ಸನ್ಗೆ ರೇಟ್ ಜಾಸ್ತಿ ಇರುತ್ತೆ ಬಟ್ ಆದರೆ ನಾವು ನಿಮಗೆ ಸ್ವಲ್ಪ ಕಡಿಮೆ ರೇಟಲ್ಲೇ ಮಾಡ್ಸಿಕೊಡ್ತೀವಿ ಬನ್ನಿ ಸರ್ ಏನೂ ಪ್ರಾಬ್ಲಮ್ ಇಲ್ಲ ಅದ್ರಲ್ಲಿ ಏನಿಲ್ಲ ಸರ್ ನಮಗೆ ಸಿಂಗಲ್ ಪರ್ಸನು ಅಂದರೆ ನಮ್ಮ ಕಡೆಯವರು ಅಂತ ಹೇಳಿ ನಾವು ಏನಾದರೂ ಹೇಳಿಬಿಟ್ಟು ಒಂದೇನಾದರೂ ಮಾಡಿಬಿಟ್ರೆ ಸ್ವಲ್ಪ ಕಡಿಮೆ ರೇಟಲ್ಲಿ ನಿಮಗೆ ಮಾಡಿಕೊಡ್ತಾರೆ ಸರ್ ಏನೂ ಪ್ರಾಬ್ಲಮ್ ಇಲ್ಲ ನೀವು ಬಂದುಬಿಟ್ಟು ಸ್ಟೇ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅಲ್ಲಿ ಮತ್ತು ಸಿಂಗಲ್ ಪರ್ಸನು ಮತ್ತು ನೀವು ಒಂದು ಡಬಲ್ ಕಾಟು ಡಬಲ್ಲು ಒಂದು ಎರಡೂ ಮೂರು ಜನ ಇಲ್ಲ ಒಂದು ಫ್ಯಾಮಿಲಿಯೇ ಬಂದರೆ ಒಂದು ಏಳು ಎಂಟು ಜನ ಫ್ಯಾಮಿಲಿ ಅಂದರೆ ಗೊತ್ತಾಗುತ್ತಲ್ಲ ಸರ್ ಹಾಂ ಹಾಂ ಒಂದು ಏಳೆಂಟು ಜನ ಬಂದುಬಿಟ್ಟರೆ ಅಲ್ಲಿ ಸ್ಟೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ಲಿ ಅಲ್ಲಿ ಬನ್ನಿ ಅಲ್ಲಿ ಮಾಡ್ಸಿಕೊಡೋಣ ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನಿಮಗಲ್ಲಿ ಬಂದು ನಿಮಗೆ ಊಟ ತಿಂಡಿಗಾಗಲಿ ಬೇಕಾದರೆ ನೈಟು ಡಿನ್ನರ್ಗೆ ಆಗಲಿ ಎಲ್ಲ ವ್ಯವಸ್ಥೆ ಇರುತ್ತೆ ಚೆನ್ನಾಗೇ ಇರುತ್ತೆ ಅಲ್ಲಿ ಏನೂ ನಿಮ್ಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ಸರ್ ನಿಮಗೆ ಸರ್ ಹಾಂ ಸರ್ ಟೈಮಿಂಗ್ಸ್ ಏನಿಲ್ಲ ಸರ್ ಅಲ್ಲಿ ಟೈಮಿಂಗ್ಸ್ ಇರುತ್ತೆ ಬಟ್ ನಾವೆಲ್ಲ ಅದು ಖಾಯಂ ಆಗಿ ಹೋಗ್ತಿರ್ತೀವಿ ನಾವು ಅಲ್ಲಿ ಅವ್ರ ಕಾಂಟಾಕ್ಟ್ ಎಲ್ಲ ನಮ್ಮ ಹತ್ರ ಇದೆ ಹಾಂ ಅವ್ರಿಗೆ ಕಾಲ್ ಮಾಡಿದ್ರೆ ಸಾಕು ಸರ್ ಅವರೆಲ್ಲ ಬೇಕಾದ್ರೆ ಎನಿಟೈಮ್ ಬೇಕಾರೆ ನಮಗೋಸ್ಕರ ಓಪನ್ ಮಾಡಿಕೊಡ್ತಾರೆ ಫುಡ್ಡಿಂದೆಲ್ಲ ಟೈಮಿಂಗ್ಸ್ ಇರುತ್ತೆ ಸರ್ ಅಲ್ಲಿ ಆಕ್ಚುಲಿ ಹೇಳಬೇಕಂದ್ರೆ ಫುಡ್ಡಿಂದೆಲ್ಲ ಟೈಮಿಂಗ್ಸೂ ಬೆಳಗ್ಗೆ ಬೆಳಗ್ಗೆ ಒಂದು ಸೆವೆನ್ ಟು ನೈಟ್ ಒಂದು ಲೆವೆನ್ ತರ್ಟಿವರೆಗೂ ಇರುತ್ತೆ ಸರ್ ಓಪನ್ ಇರುತ್ತೆ ಆಮೇಲೆ ಲೆವೆನ್ ತರ್ಟಿ ನಂತರ ಕ್ಲೋಸ್ ಆಗುತ್ತೆ ಸರ್ ನೈಟು ನೀವು ಬನ್ನಿ ನಾನು ಬಂದ್ರೆ ನಿಮ್ಗೆ ಜೊತೆಯಲ್ಲಿ ಎಲ್ಲ ರೀತಿಯಲ್ಲೂ ನಿಮಿಗೆ ಸಫಿಷಿಯನ್ಟ್ ಆಗಿ ಎಲ್ಲ ತರದಲ್ಲೂ ನಿಮಿಗ್ ವ್ಯವಸ್ಥೆ ಮಾಡ್ಸ್ ಕೊಡ್ತಿನಿ ಸರ್ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಲ್ಲಿ ಹಾಂ ಹಾಂ ಹಾಂ ಓಕೆ ಸರ್ ಬನ್ನಿ ಸರ್ ಬನ್ನಿ